ಹಬ್ಬದ ಅಡುಗೆಗಳು ನಾವು ಮಾಡೋದು ಒಬ್ಬಟ್ಟು ಪಾಯಸ ಕೊಸುಂಬ್ರಿ ಅನ್ನ ಸಾರು ಒಬ್ಬಟ್ಟಿನ ಸಾರು ಚಕ್ಕುಲಿ ನಿಪ್ಪಟ್ಟು ಕೋಡುಬಳೆ ಕಡಲೆ ಉಂಡೆ ರವೆ ಉಂಡೆ ಬೆಂಡೆಕಾಯಿ ಪಲ್ಯ ಬದ್ನೆಕಾಯಿ ಪಲ್ಯ ಸಂಡಿಗೆ ಹಪ್ಪಳ ಹೆಸ್ರ್ ಬೇಳೆ ಪಾಯಸ ಸಬ್ಬಕ್ಕಿ ಪಾಯಸ